ಹಲೋ ಸಾಹೇಬ್ರೆ ಹೇಳ್ರಲ್ಲಾ ಹಲೋ ಸಾಹೇಬರು ಮುಗಿತು ನೋಡ್ರಿ ಈಗ ಏ ಸಿಮೆಂಟ್ ತಗೊಂಡು ಹೋಗಿನ್ ರೀ ಈಗ ಮಾಡಿ ಬಂದಿ ಈಗ ಮುಗಿತು ಮುಂದಿನ್ದ ಮುಂದಿನ ಹೇಳ್ರಲ್ಲ ಸರ್ ಆದರೆ ಇನ್ನೊಂದು ಏನಾಗೈತಿ ಸರ್ ಪ್ರಾಬ್ಲಮ್ ಈಗ ಮನೆ ಕಟ್ಟಾತಿನಿ ರೀ ಸಿಮೆಂಟ್ ಒಳಗೆ ನೀರು ನೀರು ಯಾಕೆ ಬಿಡ್ತು ರೀ ಸಿಮೆಂಟ್

ಇಲ್ಲ ಸರ್ ಆದ್ರೆ ಕಡಿಮೆ ಕಮ್ಮಿ ಆತು ರೀ ಸಿಮೆಂಟ ಜಾಸ್ತಿ ಆಗ್ಬಿಡ್ತು ಏನು ಮಾಡ್ತೀರಿ ಮನೆ ಕಟ್ಟುವಾಗ ಸ್ವಲ್ಪ ಇದು ಸರಿ ಇಲ್ರಿ ಸರ್ ನಾ ಇಲ್ಲ ಸರ್ ಭಾಳ ಅದರ ಅನ್ಭವ ಭಾಳ ಸರ್ ನಾ ಕೇಳಿ ಕ್ಯಾಂಪಸ್ ಎಲ್ಲ ನಿರ್ಮಾಣ ನಾನೇ ಮಾಡೀನಿ ಸರ್ ಅದು ಕಮ್ಮಿ ಅನ್ನಕಿಲ್ಲ ಈಗ ಕೇಳಿ ನಮ್ಮ ಕೇಳಿ ಬಿ ಎಡ್ ಕಾಲೇಜ್ ಇತ್ತು ನೋಡ್ರಿ ಅದಕ್ಕೆ ಕೆಲವು ಮಾಡ್ಯಾವ ನಾನೇ ಸರ್ ಈಗ ನೋಡ್ರಿ ನೀವು ಫಳ ಫಳ ಫಳ ಹೊಳಿತೈತ್ರಿ ಮೂವತ್ತು ಐತ್ರ ಹಾಂ ಸರ್

ಹಾಂ ಸರ್ ಮಾಡಿ ತೋರ್ಸಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿ ಎಲ್ಲಿ ಬರ್ಬೇಕು ಸರ್ ಈಗ ರೀ ಮುಂದಿಂದ ಏನು ಕೆಲ್ಸ ಹಾಂ ಬರತ್ನಿ ತಗೋರಿ ಹಾಂ ಆಯ್ತು ಆಯ್ತು ಸರ್ ಆಯಿತು ತಗೋರಿ ಸರ್ ಇಲ್ರಿಯಪ್ಪ ಹಾಂ ಎಲ್ಲ ತಗೊಂಡು ಬರ್ತೀವಿ ಸರ್ ಸರಿಯಾಗಿ ಪ್ರಮಾಣ ತರ್ತಾನೆ ಹಾಂ ಎಲ್ಲ ಬುಟ್ಟಿ ಎಲ್ಲ ತನಿ ಎಲ್ಲ ಅದಾವು ತಗೋರಿ ಅದು ಎಲ್ಲ ಆಯಿತು ಸರ್